ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೇಳು ಐದು ಎರಡು ಸಾವಿರದ ಐದು